ನಾನು ಹವ್ಮಾನ ಹೇಗಿರುತ್ತೆ ಹಾಗೂ ದೇಶ ವಿವಿಧ ದೇಶಗಳ ಪ್ರಾಂತ್ಯಗಳಲ್ಲಿ ಹೇಗೆ ಎಲ್ಲ ಬದಲಾಗುತ್ತಿರುತ್ತದೆ ಪ್ರಕಾರ ನಾ ಕೋಲಾರವಾಗಿ ಕೋಲಾರದಲ್ಲಿ ಎಷ್ಟು ತಂಪಾದ ಒಂದು ಪ್ರದೇಶ ಆಗಿದೆ ಇದು ನಂತರ ಬೆಂಗಳೂರು ಸಹ ತಂಪಾಗಿರುತ್ತೆ ಜಾಸ್ತಿ ಹೀಟ್ ಇಲ್ಲ ಆದರೂ ಕೋಲಾರು ಸಹ ಅಷ್ಟೇ ಕೋಲಾರ ಸಹ ಜಾಸ್ತಿ ತಂಪಾಗಿರುತ್ತೆ ಯಾವುದೋ ಒಂದು ಒಂದು ಜಾಸ್ತಿ ಈಟ್ ಅನ್ನೋದೇ ಇರೋಲ್ಲ ತಂಪಾಗಿರತ್ತೆ ಇಲ್ಲಿ ಸಹ ಮಳೆ ಬೀಳ್ತಾನೆ ಇರುತ್ತೆ ನಂತರ ಜಾಸ್ತಿ ಹೀಟವ ಜಾಸ್ತಿ ಹಾಂ ಇದಿರೋದು ಬೇಕು ಇರ್ಬೆಕಾದ್ರೆ ಆಂಧ್ರ ದೇಶ ಕೂಡ ಆಂಧ್ರ ಕೂಡನೂ ಜಾಸ್ತಿ ಬಿಸಿಲಿದೆ ಜಾಸ್ತಿ ಹೆಚ್ಚಾದ ಬಿಸಿಲದು ಹೀಟ್ ಆದದ್ದು ನಂತರ ತಮಿಳ್ನಾಡು ಸಹ ಅಷ್ಟೇ ಅಲ್ಲಿ ಸಹ ಯಾವಾಗ್ಲೂ ತಮಿಳ್ನಾಡು ಕಡೆ ಚೆನ್ನೈ ಪ್ರದೇಶದಲ್ಲಿ ಹಾಂ ಎಷ್ಟು ಮಳೆ ಬಿದ್ರೂ ಸಹ ನೀರು ಅಷ್ಟು ಇದ್ರೆ ಕೂಡ ಸಹ ಅಲ್ಲಿ ಜಾಸ್ತಿ ಸದಾ ಕಾಲವೂ ಅಲ್ಲಿ ಜಾಸ್ತಿ ಹಾಂ ಹೀಟ್ ಆಗೇ ಇರುತ್ತೆ ಬಿಸಿಯಾಗಿರುತ್ತೆ ಕೋಲ್ಡೇ ಇರೋಲ್ಲ ಅಲ್ಲಿ ಸಹ ಫ್ಯಾನ್ ಇಲ್ಲಾಂದ್ರೆ ಆಗೋಲ್ಲ ಆ ಕಡೆ ಜಾಸ್ತಿ ಆ ದೇಶ ಎಲ್ಲಾ ಜಾಸ್ತಿ ಇದಾಗುತ್ತೆ ನಂತರ ಹಾಂ ಈ ಕಡೆ ಚಿಕ್ಕಮಗಳೂರು ಹಾಸನ ಆ ಕಡೆ ಸಹ ಅಷ್ಟೆ ಜಾಸ್ತಿ ಹೀಟ್ ಆಗೇ ಇರುತ್ತೆ ಆ ಕಡೆ ಎಲ್ಲವೂ ಆ ಕಡೆ ಆದರೆ ಬದಲಾಗೋದೇ ಇಲ್ಲ ಅದು ಕೋಲಾರ ಸಹ ಕೋಲಾರ ಕಡೆ ಬಿಸಿ ಇದ್ರೆ ಕೂಡ ಒನ್ ಟೈಮ್ ಇನ್ನೊಂದು ಕಡೆ ತಬ್ಯಾ ತಂಪಾದ ಒಂದು ಪ್ರಾಂತ್ಯವಾಗಿದೆ ಇದು ಪರವಾಗಿಲ್ಲ ಪರವಾಗಿಲ್ಲ ಅನಿಸುತ್ತೆ ನನಗೇನು ಆದರೆ ತಮಿಳ್ನಾಡು ಆಂಧ್ರ ಚಿಕ್ಕಮಗಳೂರು ಗುಜರಾತು ಆ ಕಡೆಯೆಲ್ಲಾ ಜಾಸ್ತಿ ಹೀಟ್ ಅದು ಈಟ್ ಆದೊಂದು ಪ್ರದೇಶ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಈ ಕಡೆಯಿಂದ ಕೋಲಾರ ಮತ್ತು ಬೆಂಗಳೂರು ಈ ಕಡೆಯೆಲ್ಲ ಚಿಕ್ಕಬಳ್ಳಾಪುರ ಚಿಂತಾಮಣಿ ಶ್ರೀನಿವಾಸ್ಪುರ ಈ ಕಡೆ ಎಲ್ಲನೊಂದು ತಂಪಾದ ಒಂದು ಪ್ರದೇಶ ನೀರಾವರಿ ಪ್ರದೇಶ ಆಗಿದೆ ಇಲ್ಲಿ ಸಹ ಇಲ್ಲಿ ಯಾವುದೇ ಆದಂತಹದಂತು ಭಯಾನಕವಾದೊಂದು ಹೀಟ್ ಅನ್ನೋದು ಇರೋಲ್ಲ ಒಂದು ತಂಪಾದ ಒಂದು ಪ್ರದೇಶವಾಗಿದೆ ಹೇಳ್ಬೇಕಾದ್ರೆ ಇಲ್ಲಿನ ಸೈಲೀಲ ಒಂದು ತಂಪಾದ ಒಂದು ಪ್ರದೇಶ ಬ್ಯಾರೆ ಕಡೆ ಇಲ್ಲ ಒಂದು ಸಮಾಧಾನವಾದೊಂದು ಪ್ರದೇಶ ಒಂದು ಮಳೆ ಬಂದರೆ ಕೂಡ ಅಷ್ಟೆ ಅಷ್ಟೆ ಚೆನ್ನಾಗಿರುತ್ತೆ ಈ ಕಡೆ